ಅಲೋ ಸ್ಯಾಂಡಲ್ ಬಗ್ಗೆ ಸ್ಯಾಂಡಲ್ವುಡ್ ಬಗ್ಗೆ ನಿಮ್ಗೆ ಏನಾರೂ ತಿಳಿದಿದೆಯಾ

ಪರಿಮಳ ಬಳಸ್ತಾರೆ

ಹ್ಞೂ ಇದು ಯಾವಾಗ ಶುರು ಆಯಿತು ಇದು ಸ್ಯಾಂಡಲ್ವುಡ್ಡು ಅಂತ ಯಾವಾಗ ಶುರು ಆಯಿತು

ಇದನ್ನು ಯಾರು ತಯಾರು ಮಾಡೋಕ್ಕೆ ಪಸ್ಟೂ ಪ್ರಾಮುಖ್ಯತೆ ಕೊಟ್ಟರು

ಹ್ಞೂ ಹ್ಞೂ

ಅದೇ ಅದೇ ಹೆಸ್ರ್ ಅದೇ ಹೆಸ್ರನ ಫಿಲಮ್ ಚಿತ್ ಚಲನಚಿತ್ರಕ್ಕೂ ಮಡಗಿರುವುದಾ ಹಾಂ ಸರಿ